ನನಗೆ ತುಂಬ ಇಷ್ಟ ಆಗೋ ಅಡುಗೆ ಅಂದರೆ ಪುಳಿಯೋಗರೆ ಯಾಕಂದರೆ ಅದರಲ್ಲಿ ಉಪ್ಪು ಹುಳಿ ಖಾರ ಪ್ರತಿಯೊಂದು ತುಂಬಾ ಇರತ್ತೆ ತುಂಬ ಚೆನ್ನಾಗಿರತ್ತೆ ತುಂಬ ರುಚಿಯಾಗಿರತ್ತೆ ನನಗೆ ಎಷ್ಟೇ ಏನೇ ಅಡುಗೆ ಬೇರೆ ಯಾವುದೇ ಊಟ ತಿಂದ್ರು ನನಗೆ ಪುಳಿಯೋಗರೆ ತಿಂದಷ್ಟು ತೃಪ್ತಿ ಅನ್ಸೋದಿಲ್ಲ ಮತ್ತು ಕೆಲವೊಂದು ಸಾರಿ ದೇವಸ್ಥಾನಕ್ಕೆ ಎಲ್ಲಿ ಹೋದಾಗ ನಾನು ಅಲ್ಲಿ ತುಂಬ ಬಯಸ್ತಾ ಇರ್ತೀನಿ ಈ ದೇವಸ್ಥಾನದಲ್ಲಿ ಪ್ರಸಾದ ಪುಳಿಯೋಗರೆನೇ ಆಗಿರಲಪ್ಪ ಅಂತ ಬೇಡ್ಕೊಳ್ತಾ ಇರ್ತೀನಿ ನಂಗೆ ಅಷ್ಟು ಇಷ್ಟ ಪುಳಿಯೋಗರೆ ತುಂಬಾ ಇಷ್ಟ ನನಗೆ ನಂಗೆ ಈಗಿಂದ ಅಲ್ಲ ನನಗೆ ಚಿಕ್ಕ ವಯಸ್ಸಿಂದಾನು ಅಷ್ಟೇ ನನಗೆ ಆ ರುಚಿನ ನನಗೆ ಬದ್ಲಾಯ್ಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಪುಳಿಯೋಗರೆ ಅಂದರೆ ನನಗೆ ಆಗ್ಲಿಂದಾನು ತುಂಬ ಇಷ್ಟ ಮತ್ತು ಮೊಸರನ್ನ ಏನಕ್ಕೆ ಅಂದರೆ ಈಗ ಯಾವುದೇ ಊಟ ಎಷ್ಟೇ ಏನೇ ತಿಂದ್ರು ಖಾರ ಆಗಲಿ ಸಿಹಿಯಾಗಲಿ ಏನೇ ತಿಂದ್ರು ಕೊನೆಗೆ ಮೊಸರನ್ನ ತಿಂದ್ರೇ ನನಗೆ ಊಟ ಸಂಪೂರ್ಣ ಅನಿಸೋದು ಆಗಲೇ ನನಗೆ ಊಟ ತೃಪ್ತಿ ಅನ್ಸೋದು ಈಗ ಊಟ ಮುಗಿತಪ್ಪಾ ಅಂತ ಅನಿಸಿದ್ರೆ ನನಗೆ ಮೊಸರನ್ನ ತಿಂದ ಮೇಲೇನೇ ನನಗೆ ಆ ಥರ ಅನಿಸೋದು ಆದ್ದರಿಂದ ನನಗೆ ಮೊಸರನ್ನನು ಬಹಳ ಇಷ್ಟ ಮತ್ತು ಎಷ್ಟೇ ಏನೇ ಊಟ ತಿಂದ್ರು ಕೊನೆಗೆ ನಾವು ಒಂಚೂರು ಮೊಸರನ್ನ ತಿಂದರೆ ಅದು ಮೈ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೈಯನ್ನು ತೊಂಪ್ ತಂಪಾಗಿಡತ್ತೆ ಮತ್ತು ಹಾಲು ಮೊಸರು ಬೆಣ್ಣೆ ಅದೆಲ್ಲ ಮೈಗೆ ತುಂಬ ಒಳ್ಳೆಯದು ಅದೂ ಒಂದು ಕಾರಣ ಮತ್ತು ನನಗೆ ಮೊಸರನ್ನ ಕೊನೆಗೆ ತಿಂದೆ ಏನೇ ಎಷ್ಟೇ ಊಟ ತಿಂದರೂ ನಂಗೆ ಎರಡು ತುತ್ತಾದರೂ ಮೊಸರನ್ನ ತಿಂದ್ರೆ ನನಗೆ ಸಮಾಧಾನ ಆಗೋದು ಆದ್ದರಿಂದ ನನಗೆ ಪುಳಿಯೋಗರೆ ಮತ್ತು ಮೊಸರನ್ನ ಎರಡೂ ತುಂಬ ಇಷ್ಟ